ನಾನು ಅದೇ ಮೈಸೂರಿಂದ ಇಲ್ಲಿಗೆ ತು ಇಲ್ಲಿಗೆ ಬಂದದ್ದು ತುಮಕೂರಿಗೆ ಸೊ ಈಗ ಈಗ ನನಗೆ ಇಲ್ಲಿಗೆ ಯಾವುದು ಇಲ್ಲಿ ತುಮಕೂರಲ್ಲಿ ಇದ್ದೆ ಯಲ್ಲಾಪುರ ಅಂತ ಇದೆ ಅಲಾ ಆ ಪ್ಲೇಸ್ ಗೊತ್ತುಂಟ ನಿಮಗೆ ಓಕೆ ನನಗೆ ಅಲ್ಲಿಗೆ ಹೋಗಲಿಕ್ಕಿದೆ ಅದು ಒಂಚೂರು ಸುಮಾರು ಎಷ್ಟು ಕಿಲೋಮೀಟರ್ ಆಗಬಹುದು ಓಕೆ ಒಂದು ಹದಿನೈದು ಕಿಲೋಮೀಟರ್ ಆಗಬಹುದಲ್ಲ ಮಿನಿಮಮ್ ಓಕೆ ಓಕೆ ಓಕೆ ಅಂದರೆ ಅಲ್ಲಿಗೆಂಥ ಬಸ್ಸ್ ಯಾವುದಾದ್ರೂ ಇದೆಯಾ ಇದು ಫೆಸಿಲಿಟಿ ಅಲ್ಲಿಗೆ ಓಕೆ ಎಷ್ಟು ಗಂಟೆಗೆ ಬಸ್ ಓಕೆ ಸೆವೆನ್ ಏಳು ಮೂವತ್ತಕ್ಕೆ ಅಲ್ಲಾ ಓಕೆ ಓಕೆ ಓಕೆ ಆಮೇಲೆ ಇದು ಲಾಸ್ಟ್ ಬಸ್ ಎಷ್ಟು ಗ ಎಷ್ಟು ಯಾವಾಗ ಅದು ಅಂದರೆ ಮಿಸ್ ಆದರೆ ಈಗ ಅದು ಸೆವೆನ್ ಥರ್ಟಿದು ಬಸ್ ಓಕೆ ಹತ್ತು ಗಂಟೆ ತನಕ ಇದೆಲ ಬಸ್ಸ ಓಕೆ ಇಲ್ಲಿ ಇದು ಆಟೋ ಯಾವುದೂ ಸಿಗುದಿಲ್ವ ಹತ್ತಿರದಲ್ಲಿ ಓಕೆ ಹೌದು ಅದೇ ಇಲ್ಲದಿದ್ದರೆ ಆನ್ಲೈನಲ್ಲಿ ಬುಕ್ ಮಾಡ್ಬೋದಿತ್ತು ಆನ್ಲೈನ ಓಲಾ ಯಾವುದಾದ್ರೂ ಇದೆಯಾ ಕ್ಯಾಬು ಇಲ್ವಾ ಓಕೆ ಅಲ್ಲಿಗೆ ಇಲ್ಲಲಾ ಓಕೆ ನನ್ನದೊಂದು ಫ್ರೆಂಡ್ಡಿದ್ದು ಮದುವೆ ಇದೆ ನಾಳ್ದು ಇದು ಯಲ್ಲಾಪುರದಲ್ಲಿ ಸೊ ಹಾಗಾಗಿ ನಾನು ಅದೇ ಮೈಸೂರಿಂದ ಬಂದದ್ದಿವತ್ತು ಓಕೆ ನಿಮಗೆ ಅದೇ ಯಾರಾದರೂ ಗುರ್ತದವರು ಇದ್ದಾರಾ ಅಲ್ಲಿ ಪರಿಚಯದವರು ಅಲ್ಲಿ ಓಕೆ ಓಕೆ ಹಾಗಿದ್ದರೆ ನಿಮ್ಮದೊಂದು ನಂಬರ್ ಕೊಡಿ ನನಗೆ ನನಗೇನಾದ್ರು ಹೆಲ್ಪ್ ಬೇಕಿದ್ದರೆ ನಾನು ಕೇಳ್ತೇನೆ ನನಗಲ್ಲಿ ಮಿಸ್ ಆದರೆ ಬಿನಿ ಓಕೆ ಓಕೆ ಆಯಿತು ಅದೇ ನಾಳೆ ಬೆಳಿಗ್ಗೆ ಒಂದು ವಾಪಸ್ ಬರುವಾಗ ಅದು ಬಸ್ ಎಷ್ಟು ಗಂಟೆಗೆ ಶುರುವಾಗೋದು ಅಲ್ಲಿ ಅಂದರೆ ಮಾರ್ನಿಂಗ್ ಬೇಗ ಸಿಕ್ತದಾ ಬಸ್ಸೆಲ್ಲ ಓಕೆ ಹಾಗಿದ್ದರೆ ಓಕೆ ಅದೇ ಒಂದು ಆರುವರೆಗೆ ಬೆಳಿಗ್ಗೆ ಸಿಕ್ಕಿದರೆ ಓಕೆ ಪರವಾಗಿಲ್ಲ ಓಕೆ ಅದೇ ನಾನು ಆ ಟೈಮಲ್ಲೇ ಹೊರಡಿ ಆಮೇಲೆ ನಾನು ಪುನಃ ನನಗೆ ಉಡುಪಿಗೆ ಹೋಗಲಿಕ್ಕಿದೆ ಆಮೇಲೆ ಅದೇ ಅದು ಇಲ್ಲಿಗೆ ಪುನಃ ಬಂದು ನಾನು ಅಲ್ಲಿಗೆ ಹೋಗುವಾಗ ಸರಿ ಆಗ್ತದೆ ಟೈಮೆಲ್ಲ ಓಕೆ ನೀವು ಎಲ್ಲಿ ನೀವು ಎಲ್ಲಿಗೆ ಹೋಗುದೀಗ ಇಲ್ಲಿ ತುಮಕೂರಲ್ಲಿ ಓಕೆ ನೀವು ತುಮಕೂರವರಾ ಓಕೆ ಅದೇ ಅದೇ ಹಾ ಓಕೆ ನೀವು ಸಹ ಆ ಕಡೆ ಹೋಗುವುದಾದ್ರೆ ಒಟ್ಟಿಗೆ ಹೋಗುವ ಹಾಗಿದ್ದರೆ ಸೇಮ್ ಒಂದೇ ಕ್ಯಾಬಲ್ಲಿ

ಪರವಾಗಿಲ್ಲ ಹಾಗಿದ್ದರೆ ಅದೇ ನಾವು ಸಹ ಒಟ್ಟಿಗೆ ಹೋಗುವಾ ಆಮೇಲೆ ನೀವು ಅಲ್ಲಿಂದ ಬೇರೆ ಗಾಡಿಲಿ ಹೋಗಿ ನಾನು ಯಲ್ಲಾಪುರಕ್ಕೆ ಹೋಗ್ತೇನೆ ಓಕೆ ನೀವು ಅದೇ ಇದು ಏನಾದರೂ ಇದ್ದರೆ ನಾನು ನಿಮಗೆ ಕಾಲ್ ಮಾಡ್ತೇನೆ ಮತ್ತೇನಾದರೂ ಹೆಲ್ಪ್ ಬೇಕಿದ್ದರೆ ಓಕೆ ಓಕೆ ಹ್ಞೂ ಥ್ಯಾಂಕ್ಸ್